ಹಲೋ ಹಾಂ ಹೆಲೋ ಹಾಂ ಹೌದು ಹಾಂ ಹೌದು ಸಿಗುತ್ತೆ ಯಾವ್ದು ಯಾವ್ದು ಬೇಕಿತ್ತು ನಿಮಗೆ ಏನೇನು ಬೇಕಿತ್ತು ಹಾಂ ಹಾಂ ಚೀಸ್ ಅದು ಬಂದು ಚೀಸಿಗೆ ಸುಮಾರು ತುಂಬ ಕಾಸ್ಟ್ಲಿ ಅಲ್ವಾ ಇವಾಗ ಅದಕ್ಕೆ ಒಂದು ಟು ಟು ಅಂಡ್ರೆಡ್ ಆಗ್ಬೋದು ಅಂದರೆ ಫೋರ್ ಹಂಡ್ರೆಡ್ ಆಗ್ಬೋದು

ವಟಾರದ್ದೇ ಹಾಂ ಅದಕ್ಕೆ ಒಂದು ಕೆ ಜಿಗೆ ತ್ರೀ ಹಂಡ್ರೆಡ್ ಅಂದರೆ ನೈನ್ ಹಂಡ್ರೆಡ್ ಆಯಿತು ಹಾಂ ಹಾಲು ಹಾಂ ಹಾಂ ಓಕೆ ಹಾಂ ಹಾಂ ಆಗ್ಬೋದು ಫೈವ್ ಲೀಟರ್ಸ್ ಅಲ್ವಾ ಆಯಿತು ಆದರೆ ನಾವು ನಿಮ್ಮ ಮನೆಗೆ ತಂದು ಕೊಡ್ಬೇಕಾಗುತ್ತೆ ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ ಅಲ್ವಾ ಆಗ್ಬೋದಾ ನಿಮಗೆ

ಅದೇ

ಹಾಂ ಬರ್ತೀವಿ ಆದರೆ ಆರ್ಡರ್ ಬರ್ಕೊಳ್ತೀವಿ ಹಾಂ ಆದರೆ ಬರಲಿಕ್ಕೆ ಸ್ವಲ್ಪ ಚಾರ್ಜ್ ಆಗ್ಬೋದು ಅದು ಆಗ್ಬೋದಲ್ಲ ನಿಮಗೆ ಹಾಂ ಅಲ್ಲೇ ಹಾಂ ಹಾಂ ಅಲ್ಲ ಒನ್ ಹಂಡ್ರೆ ಜಾಸ್ತಿ ಅಲ್ಲ ಒನ್ ಹಂಡ್ರೆಡ್ ರುಪೀಸ್ ಜಾಸ್ತಿ ಆಗ್ಬೋದು ಅಷ್ಟೇ ಚಾರ್ಜ್ ಅಂದರೆ ಪೆಟ್ರೋಲ್ ಚಾರ್ಜ್ ಹಾಂ ಅಡ್ರೆಸ್ ಹೇಳಿ ಹಾಂ ಬರ್ಕೊಳ್ತೀನಿ ನಾನು ಒಂಚೂರು ವೆಯ್ಟ್ ಮಾಡಿ ಹಾಂ ಆಯ್ತು ಒಂಚೂರು ವೆಯ್ಟ್ ಮಾಡಿ ಹಾಂ ಹಾಂ ಆಯ್ತು ಸರಿ ಹೇಳಿ ಹಾಂ ಟು ಲೀಟರ್ಸ್ ಮಿಲ್ಕು ಹಾಂ ತ್ರೀ ಕೆಜಿ ಬಟರ್ ಹಾಂ ಸರಿ ಆಮೇಲೆ ಹಾಂ ನಾಲ್ಕರಿಂದ ಐದು ಕೆಜಿ ಆಯಿತು ಆಮೇಲೆ ನಿಮ್ಮದು ಕ್ಯಾಶ್ ಆನ್ ಹಾಂ ಸಿಗುತ್ತೆ ಯಾವ್ದು ಬೇಕಿತ್ತು ನಿಮ್ಗೆ ಯಾವ್ದು ಬೇಕು ಅದು ಯಾವ್ದು ಬೇಕೊ ಅದಿದೆ ಆಯ್ತು ಆಯ್ತು ಆಯಿತು ಕ್ಯಾಶು ಪೋನ್ಪೇಯಾ ಕ್ಯಾಶ್ ಆನ್ ಡೆಲವರಿಯಾ ಆಯ್ತು ಸರಿ ಆಯ್ತು ತ್ಯಾಂಕ್ ಹಾಂ ಅಡ್ರಸ್ ಹೇಳಿ ಬರ್ಕೊಳ್ತೀನಿ ಹಾಂ ವೆಂಕಟಾಪುರ ನಗರ ಬಾವಿಕೇರಿಯಾ ಹ್ಞೂ ಸರಿ ಕೇಳಿಸ್ತಿಲ್ಲ ಸರಿ ಹೇಳಿ

ಹಾಂ ಜಯನಗರ ಹಾಂ ಅಡ್ಡ ರಸ್ತೆ ಮೂರು ಕ್ರಾಸ್ ಹಾಂ ಮುನ್ನೂರ ನಲವತ್ನಾಲ್ಕು ಸರಿ ಹಾಂ ತ್ಯಾಂಕ್ ಯು ಹಾಂ ಆಯ್ತು ಹಾಂ ಆಯ್ತು ಆಯ್ತು ಸರಿ ತ್ಯಾಂಕ್ ಯು